ಮೊಬೈಲ್ನ ಸರಣಿಯು ಅದರ ಅತ್ಯುತ್ತಮ ಕ್ಯಾಮರಾಗೆ ಹೆಸರುವಾಸಿಯಾಗಿದೆ ಉತ್ತಮ ಗುಣಮಟ್ಟದ ಫೋನ್ ಕ್ಯಾಮರಾವನ್ನು ಹೊಂದುವ ಅನುಕೂಲಗಳು ಅಂತ್ಯವಿಲ್ಲ ಆ ಎಲ್ಲ ವಿಶೇಷ ಕ್ಷಣಗಳನ್ನು ಸೆರೆಹಿಡಿಯುವುದರಿಂದ ಫಿಲ್ಟರ್ಗಳನ್ನು ಸೇರಿಸುವುದು ಮತ್ತು ಅಗತ್ಯವಿದ್ದಾಗ ವೈಶಿಷ್ಟ್ಯಗಳನ್ನು ಸಂಪಾದಿಸುವುದು ಫೋಟೋ ಜರ್ನಲಿಸ್ಟ್ ಆಗಿ ಡಿ ಎಸ್ ಎಲ್ ಆರ್ ಕ್ಯಾಮರಾಗೆ ಪ್ರವೇಶವನ್ನು ಹೊಂದಿಲ್ಲದಿರುವಾಗ ನಾನು ಸ್ಮಾರ್ಟ್ ಫೋನ್ಗಳನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳಬಹುದು ಸ್ಮಾರ್ಟ್ ಫೋನ್ಗಳಲ್ಲಿನ ಪರದೆಯು ಲಭ್ಯವಿರುವ ಅತ್ಯುತ್ತಮವಾಗಿದೆ ಇದು ಪ್ರಕಾಶಮಾನವಾಗಿದೆ ಮತ್ತು ಪ್ರಭಾವಶಾಲಿ ಬಣ್ಣದ ಆಳದೊಂದಿಗೆ ಹೆಚ್ಚಿನ ರೆಸಲ್ಯೂಷನ್ ಹೊಂದಿದೆ ಇದರ ಪರದೆಗಳು ದೊಡ್ಡದಾಗಿದೆ ಬ್ರೌಸಿಂಗನ್ನು ಸುಲಭಗೊಳಿಸುತ್ತದೆ ಮತ್ತು ನೆಚ್ಚಿನ ವೆಬ್ಸೈಟ್ಗಳು ಅಥವಾ ಅಪ್ಲಿಕೇಶನ್ಗಳ ಮೂಲಕ ಸ್ಕ್ರೋಲ್ ಮಾಡುವಾಗ ವೇಗವಾಗಿ ಸ್ವೈಪ್ ಮಾಡುತ್ತದೆ ವಿಡಿಯೋಗಳನ್ನು ವೀಕ್ಷಿಸುವಾಗ ಮತ್ತು ಚಿತ್ರಗಳನ್ನು ವೀಕ್ಷಿಸುವಾಗ ವಿಶಾಲ ರೆಸಲ್ಯೂಷನ್ ಪರದೆಗಳು ಸಹ ಸಹಾಯಕವಾಗುತ್ತದೆ ನಾನು ನನ್ನ ನೆಚ್ಚಿನ ವೆಬ್ ಸರಣಿ ಅಥವಾ ಶೋಗಳನ್ನು ಅತಿಯಾಗಿ ವೀಕ್ಷಿಸಲು ನಾನು ಇಷ್ಟ ಪಡುವುದರಿಂದ ಅನುಭವನು ಉತ್ತಮಗೊಳಿಸಲು ಮೊಬೈಲ್ ಉತ್ತಮವಾಗಿದೆ ನೀರು ಮತ್ತು ಧೂಳಿನ ಪ್ರತಿರೋಧವು ಈ ಫೋನ್ನ ವಿಶಿಷ್ಟ ಲಕ್ಷಣವಿದೆ ಇದರ ಅರ್ಥ ಈ ಫೋನನ್ನು ನೀರಿನಲ್ಲಿ ಮುಳುಗಿಸಬಹುದು ಯಾವುದೇ ಹಾನಿಯಾಗದಂತೆ ಧೂಳಿನಿಂದ ಮುಚ್ಚಬಹುದು ಏಕಕಾಲದಲ್ಲಿ ಹೆಚ್ಚಿನ ಕೆಲಸಗಳನ್ನು ಮಾಡಬಹುದು ಎರಡು ತಿಂಗಳು ನಾನು ಅದನ್ನು ಬಳಕೆ ಮಾಡಿರಬೇಕು ನಂತರ ಅದರಲ್ಲಿ ಬ್ಯಾಟರಿಯ ಸಮಸ್ಯೆ ಬರಲು ಆರಂಭವಾಯಿತು ಒಂದು ಸಲ ಚಾರ್ಜ್ ಮಾಡಿದರೆ ಮೊದಲಿಗೆ ಅದು ಮೂರರಿಂದ ಒಂಬತ್ತು ಗಂಟೆ ಕಾಲ ಬರುತಿತ್ತು ಆದರೆ ಎರಡು ತಿಂಗಳ ನಂತರ ಒಂದು ಸಲ ಚಾರ್ಜ್ ಇಟ್ಟರೆ ಕೇವಲ ನಾಲ್ಕರಿಂದ ಐದು ಗಂಟೆ ಮಾತ್ರ ಬರುತ್ತದೆ